ಈಗ ನಾವು ತೋಟಗಾರಿಕೆಯಲ್ಲಿ ಉಪಯೋಗ್ಸೋದಂದ್ರೆ ನಮ್ಮ ತೋಟದಲ್ಲಿ ಕೆಲಸ ಮಾಡಲು ನಾವು ಹಾರೆಯನ್ನು ಉಪಯೋಗ್ಸುತ್ತಿದ್ದೇವೆ ಈ ಹಾರೆ ಅಂದರೆ ನಮ್ಮ ತೋಟದಲ್ಲಿ ಬರುವ ಕೆಲವು ತೆಂಗಿನ ಗಿಡ ಬುಡ ಗಿಡ ಬುಡದ ಕಸ ತೆಗೀಲಿಕ್ಕೆ ಮತ್ತು ನಮ್ಮದು ಮಲ್ಲಿಗೆ ಕೃಷಿಯ ಒಂದು ಬುಡದ ಬುಡದ ಸ್ ಸುತ್ತ ಕೆತ್ತಲಿಕ್ಕೆ ಮತ್ತು ಅದರ ಹುಲ್ಲೆಲ್ಲ ತೆಗೀಲಿಕ್ಕೆ ಹಾರೆಯನ್ನೆಲ್ಲ ಉಪಯೋಗಿಸ್ತೇವೆ ಮತ್ತು ನಾವು ಕತ್ತಿ ಕತ್ತಿ ಅಂದ್ರೆ ನಮಗೆ ಬೇಕಾದದ್ದು ಮನೆಯಲ್ಲಿ ಸಹ ಬೇಕು ಮತ್ತು ಹೊರಗೆ ತೋಟಗಾರಿಕೆಯಲ್ಲಿ ಸಹ ಬೇಕಾಗ್ತದೆ ಅಂದ್ರೆ ನಮ್ಮ ತೋಟದಲ್ಲಿದ್ದ ಹುಲ್ಲು ಮತ್ತು ಗಡ್ಡೆ ಬೇಡದಿದ್ದ ಗಿಡವನ್ನೆಲ್ಲ ಕಟ್ ಮಾಡಲಿಕ್ಕೆ ಕತ್ತಿಯನ್ನು ಉಪಯೋಗಿಸ್ತೇವೆ ಮತ್ತು ನಮಗೆ ಈ ಏನು ಬುಟ್ಟಿ ಬುಟ್ಟಿಯಲ್ಲಿ ನಾವು ತೆಗೆದ ಕೆಲವು ಈ ಗಿಡ ಗೆಂಟೆಗಳನ್ನೆಲ್ಲ ತೆಗೆದು ಬುಟ್ಟಿಯಲ್ಲಿ ಹಾಕೀ ಈಗ ಬೇರೆ ಕಡೆ ಹಾಕಲಿಕ್ಕೆ ಬುಟ್ಟಿಯನ್ನು ಯೂಸ್ ಮಾಡ್ತೇವೆ ಮತ್ತು ಈಗ ನಮಗೆ ಜಾಸ್ತಿ ಕೆಲಸ ಮಾಡಿ ತೋಟದಲ್ಲಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಈಗ ಜೆ ಸಿ ಪಿ ಇದೆಲ್ಲ ಬಂದಾದ ನಂತರ ಈಗ ಸ್ವಲ್ಪ ತುಂಬ ತುಂಬ ಅನುಕೂಲ ಈ ಕೈಯಲ್ಲೀಗ ಮಾಡ್ದುದನ್ನು ಈಗ ತುಂಬ ಇದು ಇದರಲ್ಲಿ ಯಂತ್ರೋಪ ಉಪಕರಣಗಳಲ್ಲೆ ಮಾಡ್ತಿದ್ದೇವೆ ಹಾಗಾಗಿ ನಮಗೆ ಈಗ ತುಂಬ ಈಗ ಟೈಮೆಲ್ಲ ಇದಾಗ್ತಾ ಉಂಟು ಸಿಗ್ತಾ ಉಂಟು ಹಾಗಾಗಿ ತೋಟದಲ್ಲಿ ಈಗ ಕೆಲಸ ಅಂದ್ರೆ ಯಾವುದು ಮತ್ತು ನಮಗೆ ಉಪಯೋಗಿಸೋದಂದ್ರೆ ಈಗ ಯಾವ್ದು ಹಾರೆ ಹಾರೆ ಅಂದರೆ ಇದೇ ಕೊಟ್ಟು

ಕೊಡಲಿಯನ್ನು ಉಪಯೋಗ್ಸ್ತೇವೆ ಈ ಕೊಡಲಿಯಿಂದ ತುಂಬ ಉಪಕಾರ ಅಂದ್ರೆ ದೊಡ್ಡ ದೊಡ್ಡ ಮರ ಬಿದ್ದರೆ ಅದರದ್ದು ಗೆಲ್ಲನ್ನೆಲ್ಲ ಕಟ್ಮಾಡಲಿಕ್ಕೆ ಮತ್ತು ನಮ್ಮದು ಮನೆಯ ಕಟ್ಟಿಗೆಯೆಲ್ಲ ಕಟ್ಮಾಡಲಿಕ್ಕೆಲ್ಲ ಈ ಕೊಡ್ಲಿಯನ್ನು ಉಪಯೋಗಿಸ್ತೇವೆ ಹಾಗಾಗಿ ಮನೆ ಕೆಲ್ಸಕ್ಕೆ ಸಹ ಆಗ್ತದೆ ಈ ತೋಟದಲ್ಲಿ ಸಹ ಇದನ್ನು ಉಪಯೋಗಿಸ್ತೇವೆ ಅದಾದ ನಂತರ ನಾವು ನಮ್ಮ ಮನೆಯಲ್ಲಿ ಇದು ಯಾವುದು ಹುಲ್ಲು ತೆಗೆಯುವ ಯಂತ್ರ ಈ ಹುಲ್ಲು ತೆಗೆಯೋ ಯಂತ್ರಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ಈ ತಗಡು ಅಂತ ಹೇಳಿ ಏನು ಯೂಸ್ ಮಾಡ್ತಿದ್ದಾರೆ ಅದನ್ನು ಯೂಸ್ ಮಾಡ್ತೇವೆ ಇದರಿಂದ ತುಂಬ ಈ ಮನೆಯ ಹತ್ತಿರದಿದ್ದ ಇದ್ದ ಹುಲ್ಲು ಚಿಕ್ಕಚಿಕ್ಕ ಹುಲ್ಲೆಲ್ಲ ತೆಗೀಲಿಕ್ಕೆ ಈ ತಗಡಿಂದ ಆಗ್ತದೆ ಮತ್ತು ಹಾರೆಯಿಂದ ಸಹ ಅಷ್ಟು ಆಗ್ತದೆ ಹಾಗಾಗಿ ಸುತ್ತ ಹಾರೆ ತಗಡು ಇಂಥ ಇತ್ಯಾದಿ ಸಲಕರಣೆಗಳು ನಮ್ಮ ಮನೆಯಲ್ಲಿ ಇರುವುದ್ರಿಂದ ಇದರಲ್ಲೆಲ್ಲ ಕೆಲಸ ಮಾಡಲಿಕ್ಕೆಲ್ಲ ಆಗ್ತದೆ ಮತ್ತು ನಮಗೆ ಈಗ ಏನಂತ ಹೇಳಿದ್ರ್ ಇದೆಲ್ಲ ನಮಗೆ ಇದರಲ್ಲಿ ಸಿಗ್ತದೆ ಯಾವ್ದು ಎಗ್ರಿಗೋಲ್ಡಲ್ಲಿ ಎಗ್ರಿಕಲ್ಚರ್ ಈ ಇದು ಇದರಲ್ಲೆಲ್ಲ ಸಿಗ್ತಾ ಉಂಟು ಹತ್ತಿರದ ಇದರಲ್ಲಿ ಈಗ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಉಪಕಾರ ಆಗ್ತದೆ ಹಾಗಾಗಿ ನಾವು ಉಪಯೋಗಿಸುವ ಎಲ್ಲ ಕೆಲಸದ ಸಲಕರಣೆಗಳು ನಮ್ಮ ಮನೆಯಲ್ಲೆಯೇ ಇವೆಲ್ಲ ಇವೆ